ಕೋಟಿಲಿಂಗೇಶ್ವರ ಅಂದರೆ ಅಲ್ಲಿ ಲಿಂಗಗಳನ್ನ ಕೋಟಿ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಲಿಂಗ ಅನ್ನೋದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಷ್ಟೇ ಪ್ರತಿಷ್ಠಾಪನೆ ಆಗಿರುತ್ತೆ ಲಿಂಗಗಳನ್ನ ಕೋಟಿಲಿಂಗ ಅಂತ ಕಾರ್ತೀಕ ಮಾಸದಲ್ಲಿ ಪೂಜೆ ಮಾಡ್ತಾರೆ ಮತ್ತು ಅಲ್ಲಿ ಕೋಟಿ ಲಿಂಗಗಳನ್ನ ನೋಡೋದೆ ಒಂಥರ ಆನಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಶೃಂಗೇರಿ ಶೃಂಗೇರಿಲಿ ಎಲ್ಲ ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡೋಗಿ ವಿದ್ಯೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಶೃಂಗೇರಿ ದೇ ಶಾರದಾ ದೇವಿ ಹತ್ರ ಒಂದು ಮಕ್ಳುಗಳ್ಗೆ ವಿದ್ಯೆ ಚೆನ್ನಾಗಿ ಹತ್ಲಿ ಮತ್ತು ವಿದ್ಯಾ ಬುದ್ದಿ ಶಕ್ತಿ ಚೆನ್ನಾಗಿ ಕೊಡಲಿ ಅಂತ ಶೃಂಗೇರಿ ದೇವಿಯನ್ನು ಆರಾಧಿಸ್ತಾರೆ ಅಲ್ಲಿ ಹೋಗಿ ಅಕ್ಷರಾಭ್ಯಾಸ ಮಾಡಿಸಿ ಎಲ್ಲ ರೀತಿಯ ಮಕ್ಳುಗಳ್ಗೂ ಅಕ್ಷರಾಭ್ಯಾಸ ಮಾಡಿಸಿ ಆ ಮಕ್ಳುಗಳ್ಗೆ ವಿದ್ಯೆ ಚೆನ್ನಾಗಿ ಹತ್ಲಿ ಚೆನ್ನಾಗಿ ಕಲೀಲಿ ಮತ್ತು ಮುಂದೆ ಚೆನ್ನಾಗಿ ಅವ್ರು ಓದಿ ವಿದ್ಯಾಭ್ಯಾಸ ವಿದ್ಯಾವಂತರಾಗಿ ಒಂದು ಒಳ್ಳೆಯ ಕೆಲ್ಸಕ್ಕೆ ಸೇರಲಿ ಅನ್ನೋ ಇದು ಉದ್ದೇಶದಿಂದ ತಂದೆ ತಾಯಿಗಳು ಶೃಂಗೇರಿಗೆ ಕರ್ಕೊಂಡೋಗಿ ಶಾರದಾ ದೇವಿ ಹತ್ರ ಅಕ್ಷರಭ್ಯಾಸಗಳ್ನ ಮಾಡಿಸ್ತರೆ ಅಕ್ಷರಭ್ಯಾಸ ಮಾಡ್ಸೋದ್ರಿಂದ ಆ ಮಕ್ಳುಗಳ್ಗೆ ಒಂದು ನಂಬಿಕೆ ತಂದೆ ತಾಯಿಗಳಿಗೆ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾರೆ ಆ ದೇವಿ ಆಶೀರ್ವಾದ ನನ್ನ ಮಕ್ಳ ಮೇಲೆ ಇರುತ್ತೆ ಅವ್ರಿಗೆ ವಿದ್ಯೆ ಚೆನ್ನಾಗಿ ಹತ್ತುತ್ತೆ ಮತ್ತು ವಿದ್ಯಾವಂತರಾಗಿ ಮುಂದೆ ನಾಲ್ಕು ಜನಕ್ಕೆ ಒಳ್ಳೆಯ ಕೆಲ್ಸದಲಾಗ್ಲಿ ಏನೊ ಒಳ್ಳೆಯ ಆಫೀಸರ್ ಆದಾಗ ಒಂದು ನಾಲ್ಕು ಜನಕ್ಕೆ ಕೆಲಸ ಕೊಡೊವಂಥರ್ ಆಗ್ತಾರೆ ಮತ್ತು ನಮ್ಮಲ್ಲಿರೊ ಕಷ್ಟ ಕಾರ್ಯಗಳು ಮತ್ತು ನಮ್ಮ ಮಕ್ಕಳಲ್ಲಿ ಅನಾರೋಗ್ಯ ಇರ್ಬೋದು ಮತ್ತು ವಿದ್ಯಾವಂತ ಮಕ್ಳುಗಳ್ಗೆ ವಿದ್ಯಾವಂತರು ಆಗೋ ಅವ್ಕಾಶಗಳು ಇರುತ್ತೆ ಅದರಿಂದ ಶೃಂಗೇರಿಗೆ ಹೋಗಿ ಶಾರದಾ ದೇವಿ ಹತ್ರ ಅಕ್ಷರಾಭ್ಯಾಸಗಳ್ನ ಮಾಡಿಸ್ತಾರೆ ಇನ್ನು ವಿದ್ಯಾಶಂಕರ ದೇವಸ್ಥಾನ ಅಂದರೆ ಅಲ್ಲಿ ಆ ದೇವ್ರದ್ದೆ ಆದಂತಹ ಇದು ನಂಬಿಕೆಗಳು ಮತ್ತು ಆಚಾರ ವಿಚಾರಗಳು ಅಲ್ಲಿನ ಪದ್ದತಿಗಳನ್ನ ಆ ವಿದ್ಯಾಶಂಕರ ದೇವಾಲಯದಲ್ಲಿ ಅನುಸರಿಸುತ್ತಾರೆ ಅಂದೇ ಧರ್ಮಸ್ಥಳ ಧರ್ಮಸ್ಥಳ್ದಲ್ಲಿ ಮಂಜುನಾಥ ಸ್ವಾಮಿ ಅನ್ನೋದೆ ಒಂದು ಇದು ದೊಡ್ಡ ಇದು ಪ್ರತಿಶ್ ಅಂದರೆ ಆ ಜನಗಳಿಗೆ ಅಲ್ಲಿನ ನಂಬಿಕೆ ಅಲ್ಲಿಯ ಅಭಿ ಪ್ರಾಯಗಳು ಈಗ ಅಲ್ಲಿ ಹೋಗಿ ಏನೋ ದೇವ್ರ ಹತ್ರ ಹರ್ಕೆ ಕಟ್ಕೋ ಬಂದು ಅಂದರೆ ನಮ್ಮನ್ನ ನಮಗೆ ಒಂಥರ ಮನ್ಸಿಗೆ ಸಮಾಧಾನ ನೆಮ್ಮದಿ ಈ ಥರ ಇರುತ್ತೆ ಮತ್ತು ಇನ್ನೊಂದು ಇಲ್ಲಿ ಗಗನ ಚುಕ್ಕಿ ಭರಚುಕ್ಕಿ ಮತ್ತು ಇದು ತಲಕಾಡು ತಲಕಾಡಲ್ಲಿ ಐದು ಪಂಚಮುಖಿ ದೇವಸ್ಥಾನ ಅಂತ ಇರುತ್ತೆ ಆ ಐದು ಲಿಂಗಗಳು ಆ ಲಿಂಗಗಳಿಗೆ ಹೋಗಿ ನಾವು ದರ್ಶನ ನೀಡಿ ಬಂದಾಗ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ವಿದ್ಯಾ ಶೃಂಗೇರಿಲಿ ಅಲ್ಲಿನ ಶೃಂಗೇರಿ ಶಾರದಾ ದೇವಿ ಅಂದರೆ ಎಲ್ಲರಿಗು ಖುಷಿ ಎಲ್ಲರಿಗು ಒಂಥರ ಆ ದೇವಿನಾ ಮನ್ಸಲ್ಲೆ ನೆನಸಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಎಂತ ಇನ್ನು ಕೋಟಿಲಿಂಗೇಶ್ವರ ಅಂದರೆ ಎಲ್ಲರಿಗೂ ಇಷ್ಟ ಕೋಟಿಲಿಂಗಗಳನ್ನ ನೋಡ್ಕೋ ನೋಡೋದು ಅಲ್ಲಿ ಇಲ್ಲಿ ಒಂದೊಂದು ಲಿಂಗಗಳಿಗೂ ಒಂದೊಂದು ಕತೆ ಒಂದೊಂದು ಲಿಂಗಗಳಿಗೂ ಒಂದೊಂದು ಏ ಅದ್ರದ್ದೆ ಆದಂಥ ಸಾಂಸ್ಕೃತಿಕ ಇದು ಆಚರಣೆ ವಿಚರಣೆಗಳ್ ಇರುತ್ತೆ ಇನ್ನು ಮತ್ತೆ ಅದರಲ್ಲಿ ಈ ಆ ಕಾರ್ತೀಕ ಮಾಸದಲ್ಲಿ ಕೋಟಿಲಿಂಗ ಪೂಜೆ ಅಂತ ಮಾಡ್ತಾರೆ ಅದ್ರಿಂದ ನನಗೆ ಕೋಟಿಲಿಂಗೇಶ್ವರ ಅಂತ ಕರಿತಾರೆ ಮತ್ತು ಎಲ್ಲ ಜನಗಳು ಹೋಗಿ ಅಲ್ಲಿ ಪ್ರವಾಸ ಮಾಡಿ ಮತ್ತು ಅಲ್ಲಿಯ ಎಲ್ಲ ರೀತಿಯ ಇದು ತೋಟಗಳು ಮತ್ತು ಲಿಂಗಗಳು ದೇವಸ್ಥಾನಗಳು ಎಲ್ಲ ನೋಡಿ ಅಲ್ಲಿನ ಔತಣಗಳನ್ನ ಸ್ವೀಕರಿಸಿ ಅಲ್ಲಿರುವಂತಹ ಎಲ್ಲ ರೀತಿಯ ಜನಗಳು ಅಲ್ಲೇ ಒಂಥರ ವೇಷ ಭೂಷಣ ಇರುತ್ತೆ ಅಲ್ಲಿಯ ವಿಚಾರಗಳೇ ಬೇರೆ ಇರುತ್ತೆ ನಾವು ಇರೋ ವೇಷ ಭೂಷಣಗಳಿಗೂ ಅಲ್ಲಿನ ವೇಷ ಭೂಷಣಗಳಿಗೂ ಅದ್ಲು ಬದಲು ಇರುತ್ತೆ ಅಲ್ಲಿಯ ಜನಗಳೇ ಒಂಥರ ಇರು ಅವ್ರಿಗೆ ಬಾ ಅವ್ರ ಆಚಾರ ವಿಚಾರಗಳ ಥರ ಅವ್ರು ಇರ್ತಾರೆ ಈಗ ನಮಗೆ ಬೇಕಾಗಿರೋ ಥರ ನಾವು ಇರ್ತೀವಿ ಆ ಥರ ಕೋಟಿಲಿಂಗೇಶ್ವರ ಅಂದರೆ ದೇವಾಲಯ ತುಂಬ ಖುಷಿ ಕೊಡುತ್ತೆ ಕೋಟಿಲಿಂಗೇಶ್ವರ ಮತ್ತು ವಿದ್ಯಾಶಂಕರ ದೇವಸ್ಥಾನವೂ ಚೆನ್ನಾಗಿರುತ್ತೆ ಇನ್ನು ಶೃಂಗೇರಿ ಶಾರ್ದಾ ದೇವಿ ಅದೊಂದು ಥರ ಶಾರದಾ ದೇವಿ ತುಂಬ ಚೆನ್ನಾಗಿರುತ್ತೆ